ಶರಿಗೆ ನಿಮ್ಮ ಮೂಲ ನೆಲೆಗೆ ಮರಳುವ ಹಂಬಲ ಸದಾ ಇರುತ್ತದೆ ಮೂಲ ನೆಲೆಗೆ ಮರಳುವ ಹಂಬಲ ಸದಾ ಇರುತ್ತದೆ ಏಕೆಂದರೆ ಅಲ್ಲಿ ಹುಟ್ಟಿ ಹುಟ್ಟಿ ಬೆಳೆದು ಶಾಲೆಗೆ ಹೋದ ದಿನಗಳು ಗೆಳತಿಯರ ಜೊತೆ ಸುತ್ತಿದ ಆ ಕ್ಷಣಗಳು ಸಂಜೆ ಹೊತ್ತಿಗೆ ರುಚಿಕರವಾದ ತಿಂಡಿ ತಿನ್ನುತ್ತಾ ಹೊರಗಡೆ ಸುತ್ತುತ್ತಾ ದಿನಗಳು ಮರೆಯಲು ಸಾಧ್ಯವಿಲ್ಲ ಹೀಗಾಗಿ ಗೆಳತಿಯರು ಕೂಡ ಕರೆಯುತ್ತಾರೆ ಅದಕ್ಕೋಸ್ಕರ ಮೂಲ ನೆಲೆ ಅವಿಸ್ಮರಣೆ ಆಗಿರುತ್ತದೆ